ಹಲೋ ಹಾಂ ಇದು ಹೂ ಮಾರುವವರಾ

ಅದಕ್ಕೆ ಒಂದು ಹೂವಿನದು ಡೆಕ್ ಡೆಕೊರೇಟ್ ಮಾಡಲಿಕಿತ್ತು ಅದೆ ನಿಮ್ಮದು ಅಂದರೆ ಹೇಗೆ ಡೆಕೊರೇಟ್ ಮಾಡೋದಾದ್ರೆ ಹೇಗೆ ಎಲ್ಲ ನಿಮ್ಮದು ಪ್ಲಾನಿಂಗ್ ಏನಾದ್ರು ಇದೆಯಾ ಅಂದರೆ ಆ ಒಂದು ಸೆಟ್ಟಿಂಗ್ಸ್ ಎಲ್ಲ ನನ್ಗೆ ಹೆಚ್ಚಾಗಿ ಗೊಂಡೆ ಹೂ ಮತ್ತು ಸೇವಂತಿ ಹೂವಿಂದ ತುಂಬ ರಿಚ್ ಆಗಿ ಡೆಕೊರೇಷನ್ ಮಾಡ್ತಾರಲ್ಲ ಈ ಮೆಹಂದಿಗೆ ಮತ್ತೆ ಹಳದಿಗೆ ಹೌದು ನೆಕ್ಸ್ಟೂ ಮ್ಯಾರೇಜ್ದು ಮದುವೆದು ಮಂಟಪಕ್ಕೆ ಹಾಗೆ ನೀವು ನನ್ಗೆ ಅಂದರೆ ಜಾಸ್ತಿದು ಬೇಡಾ ಒಂದು ಮೀಡಿಯಮ್ ರೇಂಜಿದು ಬೇಕು

ಹೌದಾ ಅಂದರೆ ಒಂದು ಅಂದಾಜು ಈಗ ಹಳದಿ ಫಂಕ್ಷನ್ ಮಾ ಹಳದಿದು ನಾವು ಕಾರ್ಯಕ್ರಮ ಮಾಡೋದಾದ್ರೆ ನೀವು ಅದನ್ನ ಅದು ಒಂದು ಹಳದಿ ಕಾರ್ಯಕ್ರಮಕ್ಕೆ ಎಷ್ಟು ತಗೊಳ್ತೀರ ಗೊಂಡೆ ಹೌದು ಹಳದಿ ಕಲ್ಲರ್

ಓಕೆ ಸರಿ ತ್ಯಾಂಕ್ ಯು